ಹಲೋ ಹೇಳಿ ಓಕೆ ಹೇಳಿ

ಹಾಂ ಇಲ್ಲ ಸರ್ ನೀರು ಸರಿಯಾಗಿ ಬರ್ತಿಲ್ಲ ವೀಕ್ಲಿ ಟು ಡೇಸ್ ಅಷ್ಟೇ ನೀರು ಬಿಡ್ತಿದ್ದಾರೆ ಹಾಂ ನೀರು ಕರಾ ಕೂಡ ಟೂ ಡೇಸ್ ಬಿಟ್ಟರೂ ಸ್ವಲ್ಪ ಜಾಸ್ತಿ ಬಿಟ್ಟರೆ ನಮಗೆ ಹೇಗೋ ಆಗುತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜಾಸ್ತಿ ಇದ್ದೀವಿ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಖರ್ಚು ಮಾಡ್ತಿದ್ದೀವಿ ಮತ್ತು ನೀರು ಕ್ವಾಲಿಟಿನೂ ಕೂಡ ಅಷ್ಟು ಚೆನ್ನಾಗಿಲ್ಲ ಹಾಂ ತುಂಬ ಮರಳು ಬರುತ್ತೆ ನೀರಲ್ಲಿ ಅದನ್ನು ಅಡುಗೆಗೂ ಬಳ್ಸಕ್ಕೆ ಆಗೋಲ್ಲ ಆ ಥರ ಮರಳೆಲ್ಲ ಇರುತ್ತೆ

ಓಕೆ ಅಟ್ ಲೀಸ್ಟು ನೀವು ಟೂ ಡೇಸ್ ವನ್ಸ್ ನೀರು ಬಿಡೋ ಥರನಾದರೂ ಫೆಸಿಲಿಟಿ ಮಾಡಿಕೊಡಿ ಹೌದು ನನಗೂ ಗೊತ್ತಿದೆ ಈಗ ನೀರು ತುಂಬ ಪ್ರಾಬ್ಲಮ್ ಇದೆ ಅಂತ ಅಂತ ಅಟ್ ಲೀಸ್ಟು ನಮ್ಮ ಬೇಸಿಕ್ಗೆ ಆದರೂ ನೀರು ಬೇಕಲ್ವಾ ಸೋ ನೀವು ಟೂ ಡೇಸ್ ವನ್ಸ್ ಆದರೂ ಸ್ವಲ್ಪ ಜಾಸ್ತಿ ನೀರು ಬಿಡೋದನ್ನ ನೋಡಿ ಮತ್ತು ನೀರು ಕ್ವಾಲಿಟಿ ಚೆನ್ನಾಗಿರ್ಲಿ ಕಡಿಮೆ ನೀರಿದ್ದರೂ ಪರ್ವಾಗಿಲ್ಲ ನಮಗೆ ನೀರು ಕ್ವಾಲಿಟಿ ಚೆನ್ನಾಗಿರ್ಬೇಕು ತುಂಬ ಮರಳು ಬರ್ತಿದೆ ನೀರಲ್ಲಿ ತುಂಬ ಗಲೀಜು ಇದೆ ಅದನ್ನು ನಾವು ಯಾವುದಕ್ಕೂ ಬಳ್ಸೋಕ್ಕೆ ಮನಸ್ಸೇ ಆಗೋಲ್ಲ ಆ ಥರ ಇದೆ ನೀರು ಸರ್ ಇಲ್ಲ ಟ್ಯಾಂಕ್ ಮಂತ್ಲಿ ಮಂತ್ಲಿ ನಾವು ಟ್ಯಾಂಕ್ ಕ್ಲೀನ್ ಮಾಡ್ತಿರ್ತಿವಿ ನೀರು ಬರೋದರಲ್ಲೇ ಅದೇ ನಮ್ಮ ಮನೆಯಂತಲ್ಲ ಇಲ್ಲಿ ನಮ್ಮ ಅಪಾಯಂಟ್ಮೆಂಟಲ್ಲಿ ಇರೋ ಎಲ್ಲಾರ ಮನೆಯಲ್ಲು ಹಾಗೆ ಬರ್ತಿದೆ ನೀರು ಹಾಂ ನೀರು ಚೆನ್ನಾಗಿಲ್ಲ ಅಂತ ಅವ್ರು ಎಕ್ಸ್ಟ್ರಾನೆ ವಾಟರ್ ಟ್ಯಾಂಕ್ನ ತಗೋ ಕರೆಸ್ಕೊಂಡು ಅವ್ರು ಎಕ್ಸ್ಟ್ರ ಪೇ ಮಾಡಿ ಬೇರೆ ನೀರನ್ನ ಹಾಕ್ಸ್ಕೊತಿದಾರೆ ಎಲ್ಲರೂ ಎಕ್ಸ್ಟ್ರ ದುಡ್ಡು ಕೊಟ್ಟು ಬೇರೆ ನೀರನ್ನ ಹಾಕ್ಸ್ಕೊಳಕ್ ಆಗೋಲ್ಲ ಅಲ್ಲ ಸರ್ ಸೊ ನೀವೇ ಸ್ವಲ್ಪ ಗಮನ ಕೊಟ್ಟು ನೋಡಿ ಅದು ನೀರು ಯಾಕೋ ಚೆನ್ನಾಗಿ ಬರ್ತಿಲ್ಲ ಅದನ್ನು ಬಳ್ಸಕ್ಕೆ ನಮಗೂ ಮನ್ಸು ಆಗೋಲ್ಲ ನಮ್ಗೆ ಮತ್ತೆ ಮತ್ತೆ ಎಕ್ಸ್ಟ್ರ ದುಡ್ಡು ಕೊಟ್ಟು ಬೇರೆ ಕಡೆ ನೀರು ತಗೋಳಕ್ಕೆ ಆಗೋಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಸರ್ ಅದೇ ಹೇಳಿದ್ನಲ್ಲ ಸ್ವಲ್ಪ ಕ್ವಾಲಿಟಿ ಇದೆ ಅದು ಬಿಟ್ಟರೆ ಬೇರೇನೂ ಪ್ರಾಬ್ಲಮ್ ಇಲ್ಲ